ಜನರು ಗ್ರಂಥಾಲಯಗಳನ್ನು ಬಳಸಬೇಕು ಗ್ರಂಥಾಲಯವು ಜ್ಞಾನ ಭಂಡಾರವಾಗಿದೆ ಹೀಗಾಗಿ ನಮ್ಮ ಕೋಲಾರದಲ್ಲು ಸಹ ಗುಂಡಣ್ಣ ಲೈಬ್ರೆರಿ ಎಂಬ ಸರ್ಕಾರಿ ಡಿಸ್ಟಿಕ್ ವಾಚನಾಲಯ ಇದೆ ಡಿಸ್ಟಿಕ್ ಮೀನ್ಸ್ ಜಿಲ್ಲೆ ಜಿಲ್ಲಾ ವಾಚನಾಲಯ ಇದೆ ಇಲ್ಲಿ ಅನೇಕ ಜನರು ಬಂದು ಕುಳಿತು ಜ್ಞಾನವನ್ನು ಪಡೆದುಕೊಂಡು ಹೋಗುತ್ತಾರೆ ಕೆಲವು ಸ್ಪರ್ಧಾರ್ತಿಗಳು ಸಹ ಸ್ಪರ್ಧಾರ್ತಿಗಳಿಗೆ ವ ವಿಶೇಷವಾದ ಸ್ಪರ್ಧಾ ಒಂದು ಕೊಠಡಿ ಇದೆ ಅಲ್ಲಿ ಎಲ್ಲಾ ರೀತಿಯ ಸ್ಪರ್ಧಾತ್ಮಕವಾಗಿ ಯಾರು ಓದುತ್ತಿದ್ದಾರೋ ಅವರಿಗೆಲ್ಲ ಸಹ ಪುಸ್ತಕಗಳು ಸಿಗುತ್ತದೆ ಹಾಗೆ ಹಿರಿಯರು ಸಣ್ಣ ಬಾಲಕರು ಯುವಕರು ಎಲ್ಲರಿಗು ಅನುಕೂಲವಾಗುವಂತೆ ಒಂದು ಅತಿ ದೊಡ್ಡ ಲೈಬ್ರೆರಿ ನಮ್ಮ ಕೋಲಾರದಲ್ಲಿದೆ ನಾನಿರುವ ಸ್ಥಳದಿಂದ ಹತ್ತಿರದಲ್ಲಿರುವ ಲೈಬ್ರೆರಿ ಅಂದರೆ ಅದೇ ಆಗಿದೆ ಇಲ್ಲಿ ಕೋಲಾರದ ಎಲ್ಲರು ಪ್ರತಿಷ್ಠಿತ ಎಲ್ಲರು ಸಹ ಇಲ್ಲಿ ಬಂದು ಓದಿಕೊಂಡು ಹೋಗುತ್ತಾರೆ ಇಲ್ಲಿ ಮೊದಲಿಗೆ ಲೈಬ್ರೆರಿ ಕಾರ್ಡನ್ನು ಮಾಡಿಸಿಕೊಂಡು ನಂತರ ಅವ್ರ ಮನೆಗಳ್ಗೂ ಸಹ ತೆಗೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆಯಿದೆ ಇಲ್ಲಿ ಓದಿಕೊಂಡು ಸುಮಾರು ಜನ ಇಲ್ಲಿ ಎಕ್ಸಾಮ್ಗಳನ್ನು ಪಾಸಾಗಿದ್ದಾರೆ ಮತ್ತು ಈ ಪುಸ್ತಕಗಳನ್ನು ಓದಿ ಲೇಖಕರು ಸಹ ಆಗಿ ಹೊರ ಬಂದಿದ್ದಾರೆ ಕೆಲವರು ಐ ಎ ಎಸ್ ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡಿರೋದನ್ನು ನಾವು ನೋಡಬೋದಾಗಿದೆ ಹೀಗಾಗಿ ಈ ವೃತ್ತ ಪತ್ರಿಕೆಗಳು ದಿನದ ಸಮಾಚಾರ ತಿಳಿಸುವ ವಿಚಾರದಲ್ಲಿ ಜೊತೆ ಜೊತೆಗೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ದೇಶದ ಜ್ಞಾನ ಪ್ರಪಂಚ ಜ್ಞಾನವನ್ನು ತಿಳಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ